ಒಂದು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಐವತ್ತೊಂದು ಐದು ಲಕ್ಷದ ಅರವತ್ತೈದು ಸಾವಿರದ ಏಳುನೂರ ಎಪ್ಪತ್ತೆಂಟು ಆರು ಲಕ್ಷದ ಎಂಬತ್ತೈದು ಸಾವಿರದ ಮುನ್ನೂರ ಎಂಬತ್ತೈದು ಎಂಟು ಲಕ್ಷದ ಅರವತ್ತೈದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಾಲ್ಕು ಲಕ್ಷದ ಐವತ್ತೈದು ಸಾವಿರದ ಏಳುನೂರ ಎಂಬತ್ತೊಂಬತ್ತು